ಪ್ರವಾಸೋದ್ಯಮವು ನಮ್ಮ ಪ್ರದೇಶದಲ್ಲಿ ಹೇಗೆ ಉದ್ಯೋಗಾಶಗಳನ್ನು ಒದಗಿಸುತ್ತದೆ ಎಂದರೆ ಪ್ರವಾಸಿಗಳು ತುಂಬ ಬಂದಾಗ ನಾವು ಒಂದು ರೀತಿ ನಮಗೆ ಜಾಬ್ ಸಿಗ್ತದೆ ಅಂದರೆ ಹೆಂಗಂದರೆ ಈಗ ನಮಗೆ ನಮ್ಮ ಊರಿನ ಬಗ್ಗೆ ನಮಗೆ ಗೊತ್ತಿರುತ್ತೆ ಸೊ ಪ್ರವಾಸಿಗರು ಬಂದಾಗ ಈಗ ಹೆಂಗಂದರೆ ಪ್ರವಾಸಿಗರಿಗೆ ನಮ್ಮ ಊರಿನ ಬಗ್ಗೆ ಗೊತ್ತಿರುವುದಿಲ್ಲ ಅವರಿಗೆ ನಮ್ಮೂ ಊರಿನಲ್ಲಿ ಎಂತೆಂತ ಉಂಟಂತ ಪಿನ್ ಟು ಪಿನ್ ಹೇಳಲಿಕ್ಕೆ ಒಂದು ಜನ ಬೇಕಂದರೆ ಇಲ್ಲಿನ ಮುಂಚಿನ ಕಾಲದ್ದು ಈಗ ಏನುಂಟು ಮುಂಚೆ ಹೇಗಿತ್ತು ಎಂತ ಬದಲಾವಣೆಯಾಗಿದೆ ಇದನ್ನೆಲ್ಲ ಅವರಿಗೆ ಗೊತ್ತಿರುತ್ತೆ ಅದನ್ನ ಹೇಳ್ಲಿಕ್ಕೆ ಒಬ್ಬರು ಅವ್ರಿಗೆ ಬೇಕು ಸೊ ಹಾಗೆ ಹೇಳುವುದಕ್ಕೂ ಹಣ ತೆಕೊಳ್ತಾರೆ ಈಗ ಸೊ ಅಂತ ಅವಕಾಶ ಉದ್ಯೋಗಗಳಲ್ಲಿ ಸಿಗ್ತದೆ ಮತ್ತು ನಮ್ಮ ಪ್ರದೇಶಕ್ಕೆ ಭೇಟಿ ನೀಡುವ ಪ್ರವಾಸಿಗರಿಂದ ನಮಗೆ ಒಳ್ಳೆಯ ಮತ್ತು ಕೆಟ್ಟ ಅನುಭವಗಳು ಇದ್ದೇ ಇರುತ್ತದೆ ಕೆಲವೊಂದು ಜನ ಬಂದಾಗ ನಮಗದ್ರಿಂದ ಒಳ್ಳೆಯ ಅನುಭವ ಇರ್ತದೆ ಕೆಲವೊಂದು ಜನ ನಮಗೆ ಕೆಟ್ಟ ಅನುಭವ ತಂದರೆ ಕೆಲವೊಂದು ಸಲ ನಮ್ಮ ಪ್ರದೇಶಕ್ಕೆ ಬಂದಾಗೆ ನಮ್ಮ ಒಟ್ಟಿಗೆ ಕೇಳ್ತೇನೆ ನಾವು ಅವರಿಗೆ ನಮ್ಮ ಊರಿನಲ್ಲಿ ಎಂತ ಉಂಟು ಹೇಗೆ ಇಲ್ಲಿನ ಆಚಾರ ಏನು ಇಲ್ಲಿನ ಸ್ಪೆಷಾಲಿಟಿ ಏನು ಇಲ್ಲಿನದು ಸ್ಪೆಷಲ್ ತಿಂಡಿ ಇದನ್ನೆಲ್ಲ ಹೇಳ್ತೇವೆ ಕೆಲವೊಂದು ಅವ್ರು ಒಳ್ಳೆಯ ರೀತಿ ಮಾತಾಡಿದರೆ ನಾವು ಅವ್ರ ಒಟ್ಟಿಗೆ ಒಳ್ಳೆಯ ರೀತಿ ಮಾತಾಡ್ತೀವಿ ಇನ್ನು ಕೆಲವರು ಹೆಂಗಂದರೆ ಒಂಥರ ಡ್ರಿಂಕ್ಸ್ ಮಾಡಿರ್ತಾರೆ ಅವರ ಒಟ್ಟಿಗೆ ನಾವು ಹೇಗೆ ಮಾತಾಡಿದರೂ ಅವರಿಗದು ಉಲ್ಟಾನೇ ಅನಿಸ್ತದೆ ಅವರು ನಮ್ಮ ಊರಿನವರು ಯಾವುದೊ ಊರಿನಿಂದ ಬಂದು ಇಲ್ಲಿ ನಾವು ಅಂದರೆ ನೀರಿಗೆ ಇಳಿತಿದ್ದರು ನಾವು ಅವ್ರು ನೀರಿಗೆ ಇಳಿಬೇಡಿ ಅದು ತುಂಬ ಆಳ ಇದೆ ಹಾಗೆ ಅವರು ನಮಗೆ ಒಂಥರಾ ಎದುರು ಮಾತಾಡ್ತಾರೆ ನಿಮಗೇಕೆ ಅದನ್ ಕೇಳಲಿಕ್ಕೆ ನೀವು ಯಾರು ಅಂತ ಸೀದಾ ನೀರಲ್ಲಿ ಇಳಿಲಿಕ್ಕೆ ಹೋಗ್ತಾರೆ ಆಗ ನಮಗೂ ಅವರಿಗೂ ಅಲ್ಲಿಂದ ಕ್ಲ್ಯಾಶ್ ಆಗುತ್ತದೆ ಜಗಳ ಆಗುತ್ತೆ ನಾವು ಅವರಿಗೆ ಒಳ್ಳೆಯದಕ್ಕೆ ಹೇಳಿದರೆ ಅದು ಅವರು ಎಸ್ಸೆಪ್ಟ್ ಮಾಡ್ಕೊಳ್ಳುದಿಲ್ಲ ನಮಗೆ ಯಾರಾದರೂ ಏನು ನಮ್ಮ ಆಗ ಅಲ್ಲಿ ಒಂದು ಜಗಳ ರೀತಿ ಆಗುತ್ತೆ ಸೊ ಪ್ರವಾಸಿಗರಿಂದ ಕೆಲವೊಂದು ಸಲ ನಮಗೆ ಒಳ್ಳೆಯ ಅನುಭವ ಇರ್ತದೆ ಓ ಅವರು ಬಂದವಾಗ ಖುಷಿಯಾಗ್ತದೆ ನಮ್ಮ ಊರಿಗೆ ಬಂದು ಅವರು ನಮ್ಮ ಒಟ್ಟಿಗೆ ಕೇಳ್ತಾರೆ ಓ ನಿಮ್ಮ ಊರಿಗೆ ನಾವು ಇನ್ನೊಂದು ಸಲ ವಿಸಿಟ್ ಮಾಡ್ತೀವಿ ನಿಮ್ಮನ್ನೆಲ್ಲ ನಾವು ಮತ್ತೆ ಮೀಟಾಗ್ತೆ ನಿಮ್ಮ ಮನೆ ಎಲ್ಲಿ ನಿಮ್ಮ ನಂಬರ್ ಕೊಡ್ತೀರಾ ಅಂದರೆ ದುಬೈಯಿಂದ ಅವರೆಲ್ಲ ಅವರಿಗೆ ನಮ್ಮ ಊರಿನ ಬಗ್ಗೆ ಒಂದಿಷ್ಟು ಸಣ್ಣ ನಾಲೇಜ್ ಸಹ ಇರುವುದಿಲ್ಲ ಅವರ್ಗೆ ಇಲ್ಲಿ ನೋಡಿ ಇಲ್ಲಿನ ಅಚಾರ ವಿಚಾರಗಳನ್ನ ನೋಡಿ ತುಂಬ ಖುಷಿಯಾಗುತ್ತೆ ನಮಗೆ ನಿಮ್ಮ ಊರಿನ ಬಗ್ಗೆ ಇನ್ನೂ ತಿಳ್ಕೊಳ್ಳಬೇಕು ಇನ್ನೊಂದು ಸಲ ಬರ್ತೀವಿ ಇನ್ನೊಂದು ಸಲ ಮ ಮೀಟಾಗ್ತೆ ಅವರೆಲ್ಲ ಬಂದಾಗ ನಮ್ಮ ಊರು ನಮ್ಮ ಊರಿನ ರೀತಿ ರಿವಾಜಿಗೆ ಅಡ್ಜಸ್ಟಾಗಲಿಕ್ಕೆ ನೋಡ್ತಾರೆ ನಿನ್ನೆ ಫಾರಿನರ್ಸ್ ಇಲ್ಲಿಗೆ ಬಂದಾಗ ಸಾರೀ ಉಡುದಾಗಿರಲಿ ಅವ್ರಿಗೆ ಉಡಲಿಕ್ಕೆ ಬರದಿದ್ದರೆ ನಮ್ಮ ಒಟ್ಟಿಗಿಲ್ಲಿ ನಮಗೆ ನಿಮ್ಮ ಹಾಗೆ ಸಾರೀ ಉಡಿಸ್ತೀರಾ ಹೀಗೆ ನಮ್ಮ ಊರಿನ ಇದು ತಿಂಡಿಯನ್ನು ತಿನ್ನಲಿಕ್ಕೆ ಶುರು ಮಾಡ್ತಾರೆ ತಿಂತಾರೆ ಅಂದರೆ ಇಲ್ಲಿದು ಹೇಳಬೇಕೆ ಮೀನು ಊಟ ಎಲ್ಲ ತಿನ್ನಲಿಕ್ಕೆ ನೋಡ್ತಾರೆ ಮೀನು ನೀರುದೋಸೆ ಊಟ ಎಲ್ಲ ತಿಂತಾರೆ ಅವರಲ್ಲಿ ತಿನ್ನುದು ಫೈಡ್ ರೈಸ್ ನೂಡಲ್ಸ್ ಅದನ್ನೆಲ್ಲ ಅಲ್ಲಿಯೂ ತಿಂತಾರೆ ಇಲ್ಲಿಯೂ ಬಂದು ಅದು ತಿಂದರೆ ಏನು ಡಿಫ್ರೆನ್ಸ್ ಇರುತ್ತದ್ದಲ್ಲ ಇಲ್ಲಿ ಬಂದು ಇಲ್ಲಿಯ ಊಟದ ಸೊ ಅವರ ಒಟ್ಟಿಗೆ ನಮಗೆ ಒಳ್ಳೆಯ ಅನುಭವವೂ ಇರ್ತದೆ ಕೆಟ್ಟ ಅನುಭವವೂ ಇರುತ್ತದೆ